ನೃತ್ಯ ನೃತ್ಯವನ್ನು ದೇಶದ ಮೂಲೆ ಮೂಲೆಯಲ್ಲೂ ಇಷ್ಟಪಡ್ತಾರೆ ಜನರು ಕೂಡ ಯಾಕೆ ಅಂದರೆ ಇದು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ಮತ್ತೆ ಏನೋ ಒಂಥರ ಖುಷಿ ಕೊಡುತ್ತೆ ನೃತ್ಯ ಮಾಡೋದ್ರಿಂದ ಹೀಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ತುಂಬ ಥರದ ವಿಧವಿಧವಾದ ನೃತ್ಯದ ಪ್ರಕಾರಗಳಿವೆ ಇವಾಗ ನಾವು ಕರ್ನಾಟಕದಲ್ಲೂ ಕೂಡ ನಾವು ನೃತ್ಯವನ್ನು ಆಡುತ್ತಾರೆ ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ ನೃತ್ಯ ಅಂದರೆ ಯಕ್ಷಗಾನವನ್ನು ನಮ್ಮ ಕರ್ನಾಟಕದ ನೃತ್ಯಮೂಲವೆಂದು ಕರಿತೇವೆ ಇಲ್ಲಿ ನಾವು ಹಂಗೆ ಯಕ್ಷಗಾನ ಮಾಡ್ತೇವೋ ಹಂಗೆ ಬೇರೆ ಬೇರೆ ನಮ್ಮ ಭಾರತ ದೇಶ ಭಾರತ ರಾಜ್ಯದಲ್ಲಿ ಬೇರೆ ಬೇರೆಯಾದ ನೃತ್ಯ ಶೈಲಿಗಳಿವೆ ಈಗ ನಾವು ಆಂಧ್ರಪ್ರದೇಶಕ್ಕೆ ಹೋದರೆ ಕುಚುಪುಡಿ ಅಂತ ಅಲ್ಲಿ ನೃತ್ಯದ ಅವರದ್ದೇ ಆದ ಶೈಲಿ ಇದೆ ಮತ್ತೆ ಉತ್ತರ ಪ್ರದೇಶಕ್ಕೆ ಹೋದರೆ ಕಥಕ್ ಇದೆ ಅಸ್ಸಾಂಗೆ ಹೋದರೆ ಸತ್ರಿಯ ಅಂತ ಇದೆ ಮತ್ತೆ ಜಮ್ಮು ಕಾಶ್ಮೀರ ಹೋದರೆ ರೊಫ್ ಅಂತ ಇದೆ ಈ ರೀತಿ ಮಣಿಪುರಗೆ ಹೋದರೆ ನಾವು ಮಣಿಪುರಿ ಅಂತ ಅವರದೇ ಆದಂಥ ಸಪ್ರೇಟ್ ಡ್ಯಾನ್ಸ್ ಇದೆ ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ ಅವರವರದೇ ಸಪ್ರೇಟ್ ಡ್ಯಾನ್ಸ್ಗಳಿದೆ ಈ ಆದ್ದರಿಂದ ನಮ್ಮ ಭಾರತ ದೇಶ ತುಂಬ ನೃತ್ಯದ ಮೂಲದಲ್ಲಿ ಫೇಮಸ್ ಮತ್ತು ನಮ್ಮ ನೃತ್ಯದೇವರು ನಟರಾಜ ಕೂಡ ನಮ್ಮ ಭಾರತದಲ್ಲಿ ತುಂಬ ಫೇಮಸ್ ಯಾಕಂದರೆ ಶಿವ ಶಿವನನ್ನೇ ನಟರಾಜ ಎಂದು ಕರಿತೇವೆ ಈ ರೀತಿ ನಮ್ಮ ಭಾರತದಲ್ಲಿ ವಿಧವಿಧವಾದ ಥರ ಥರವಾದ ನೃತ್ಯದ ಶೈಲಿಗಳು ಪ್ರಕಾರಗಳು ಇವೆ ಮತ್ತೆ ನನಗೆ ಯಾವ ಯಾವ ನೃತ್ಯಪಟು ತುಂಬ ಇಷ್ಟ ಆಗ್ತಾರೆ ಅಂದರೆ ಪ್ರಭುದೇವ ಇವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಏಪ್ರಿಲ್ ಮೂರರಂದು ಇವರು ಹುಟ್ಟಿದರು ಮೈಸೂರು ಮೈಸೂರಿನಲ್ಲಿ ಹುಟ್ಟಿದರು ಮತ್ತು ಇವರು ನಮ್ಮ ಕರ್ನಾಟಕದವರು ಕೂಡ ಇವರು ಇವರಪ್ಪ ತುಂಬ ದೊಡ್ಡ ಆವಾಗ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರ್ತಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಈ ಫಿಲಮ್ ಇಂಡಸ್ಟ್ರಿಲಿ ಇವರು ದೊಡ್ಡ ತುಂಬ ದೊಡ್ಡ ಕೊರಿಯೋಗ್ರಾಫರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರ್ತಾರೆ ಇವ್ ಅವರ ತಂದೆ ಹೆಸರು ಮುಗೂರ್ ಸುಂದರ್ ಅಂತ ಮತ್ತೆ ಇವರಿಗೆ ಮೂರು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಒಂದು ಇವರೇ ಪ್ರಭುದೇವ ಅವರು ಮತ್ತೆ ರಾಜು ಸುಂದರಂ ಮತ್ತೆ ನಾಗೇಂದ್ರ ಪ್ರಸಾದ ಇವರು ಮೂರು ಜನವು ಅಣ್ಣ ತಮ್ಮಂದಿರಾಗಿರ್ತಾರೆ ಇವರು ಮೂರು ಜನರಿಗೂ ಕೂಡ ತುಂಬ ಡ್ಯಾನ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಆದರೆ ಪ್ರಭುದೇವ ಅವರು ಸ್ಕೂಲ್ಗೆ ಹೋಗಬೇಕಾದರೆ ಇವರಿಗೆ ಓದೋಕ್ಕೆ ಇಷ್ಟ ಇರೋದಿಲ್ಲ ಇವರಿಗೆ ಇವರ ಅಪ್ಪನ ಥರಾನೇ ತುಂಬ ದೊಡ್ಡ ಡ್ಯಾನ್ಸರ್ ಆಗಬೇಕು ಅಂತ ಇಷ್ಟ ಇರುತ್ತೆ ಮತ್ತೆ ಪ್ರಭುದೇವರವರು ಅವ್ರಪ್ಪಂಗೆ ಹೇಳ್ಕೊಂತಾರೆ ನನಗೆ ಕಾಲೇಜ್ ಸ್ಕೂಲ್ಗೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವರಪ್ಪನೂ ಕೂಡ ಹೇಳ್ತಾರೆ ಸರಿ ಅಂತ ಆನಂತರ ಇವರು ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಕಲಿತು ಇವರು ತು ಆರ್ಕೆಸ್ಟ್ರಾ ಮತ್ತು ಶೋಗಳಲ್ಲೆಲ್ಲ ಇವರೆಲ್ಲ ಡ್ಯಾನ್ಸ್ ಮಾಡಿ ತನ್ ತಾನಾಗಿ ತಾನೇ ಅವರ ಕಾಲ ಮೇಲೆ ಬೆಳೆದು ಅವರದೇ ಆದ ಸಪ್ರೇಟ್ ಸ್ಟೈಲನ್ನೇ ಕಲ್ತ್ಕೊಂಡು ಇವರು ಡ್ಯಾನ್ಸ್ನ ತೋರ್ಸಕ್ಕೆ ಇಷ್ಟಪಡ್ತಾರೆ ಮತ್ತು ಇವರು ಆಮೇಲೆ ಫಿಲಮಲ್ಲೆಲ್ಲ ವರ್ಕ್ ಮಾಡ್ತಾರೆ ಹೀರೋ ಆಗಿ ತಮಿಳು ಮೂವಿ ಕನ್ನಡ ಮೂವಿಲೆಲ್ಲ ಆಮೇಲೆ ಇವರಿಗೆ ತುಂಬ ಫ್ಯಾನ್ಸ್ಗಳು ಬರ್ತಾರೆ ತುಂಬ ಜನಗಳು ಇಷ್ಟಪಡ್ತಾರೆ ಆನಂತರ ಇವರ ಹೆಸರು ತಾನಾಗ್ತಾನೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇವರದೇ ಒಂದು ಹುರುಪನ್ನೇ ಇವ್ರ್ದ್ ಇವ್ರ್ದ್ ಇವರದೇ ಆದ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಬೆಳೆಯುತ್ತೆ ಇಡೀ ಭಾರತದಲ್ಲಿ ಮತ್ತು ಇವರನ್ನು ಇವರು ಯಾವ ರೀತಿ ಬೆಳಿತಾರೆ ಅಂದರೆ ಇವರು ನಂಬರ್ ಒನ್ ಆಗಿ ಬೆಳಿತಾರೆ ನಮ್ಮ ದೇಶದಲ್ಲಿ ಮತ್ತೆ ಡ್ಯಾನ್ಸ್ ಕೊರಿಯೋಗ್ರಾಫಲ್ಲೂ ಕೂಡ ಇವರು ನಂಬರ್ ಒನ್ ಆಗಿ ಬೆಳಿತಾರೆ ಮತ್ತು ಇವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಸಿಗುತ್ತೆ ಪ್ರಭುದೇವ ಅವರಿಗೆ ಮತ್ತೆ ಇವರನ್ನು ಇಂಡಿಯನ್ ಮೈಕಲ್ ಜಾಕ್ಸನ್ ಎಂದು ಕರಿತಾರೆ ಮತ್ತೆ ಇವರು ತುಂಬ ಮೂವಿಗಳನ್ನು ಡೈರೆಕ್ಟ್ ಮಾಡ್ತಾರೆ ಸಲ್ಮಾನ್ ಖಾನ್ಗೆ ವಿಧವಿಧವಾದ ತುಂಬ ಫೇಮಸ್ ಆಕ್ಟ್ರುಗಳಿಗೆಲ್ಲ ಇವರು ಡ ಮೂವಿಲಿ ಡೈರೆಕ್ಟ್ ಮಾಡ್ತಾರೆ ಮತ್ತೆ ರೌಡಿ ರಾಥೋರ್ ರಾಜ್ಕುಮಾರ್ ಸಿಂಗ್ ಇಸ್ ಬ್ಲಿಂಗ್ ಈ ರಿ ಈ ಥರ ದೊಡ್ಡ ದೊಡ್ಡ ಮೂವಿಗಳನ್ನು ಇವರು ಡೈರೆಕ್ಟ್ ಮಾಡ್ತಾರೆ ಅಕ್ಷಯ್ ಕುಮಾರ್ ಸಲ್ಮಾನ್ ಖಾನ್ ಪುನೀತ್ ರಾಜಕುಮಾರ್ ಇಂಥವರ ಜೊತೆಯೆಲ್ಲ ತುಂಬ ತುಂಬ ದೊಡ್ಡ ದೊಡ್ಡ ಸ್ಟಾರುಗಳ ಜೊತೆಯೆಲ್ಲ ಇವರು ಆ್ಯಕ್ಟ್ ಮಾಡ್ತಾರೆ ಇವರು ಯಾವ ರೀತಿ ಬೆಳಿತಾರೆ ಅಂದರೆ ನಮ್ಮ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತ ಇವರನ್ನು ಕರಿಯೋಕ್ ಕರೀತಾರೆ ಈ ರೀತಿ ಬೆಳೆದಿರುವುದರಿಂದ ಇವರು ತುಂಬ ಜನಗಳಿಗೆ ಇಷ್ಟ ಆಗ್ತಾರೆ ಈ ಕಾರಣದಿಂದ ನನಗೆ ಇವರು ತುಂಬ ಇಷ್ಟವಾದ ನೃತ್ಯಪಟು